ಹಾಂ ಹೌದು ನೀವು ಯಾರು ಅಂತ ಗೊತ್ತಾಗಲಿಲ್ಲ ಹಾಂ ಹಾಂ ಹೇಳಿ ಏನಾಯ್ತ್ ಹಾಂ ಅಂದರೆ ಇದು ಮೊದಲನೇ ಸರ್ತಿ ಆಗಿರೋದ ಅಥ್ವಾ ಹಿಂದೆ ಯಾವತ್ತಾದರೂ ಆಗಿತ್ತಾ ಯಾವತ್ತಾದರೂ ಓ ಹೌದಾ ಅಂದರೆ ಏನಾದರು ಊಟದಲ್ಲಿ ವ್ಯತ್ಯಾಸ ಆಗಿದ್ಯಾ ಹೊರಗಡೆ ಏನಾದರೂ ಊಟ ಈ ಥರದ್ ತಿಂದಿದ್ದರಾ ಅಲರ್ಜಿ ಅಥ್ವಾ ಏ ನಿಮ್ಗೆ ಆಗದೇ ಇರೋದು ಹ್ಞೂ ಹಾಂ ಹೌದಾ ಓಕೆ ಹಾಂ ಸರಿ ಹಾಗಿದ್ದರೆ ಅಂದರೆ ನಿಮಗೆ ಬೇರೆ ಏನಾದರೂ ಮುಂಚೆ ಏನು ಈ ಥರದ್ದ ತೊಂದರೆಗಳು ಏನು ಇರಲಿಲ್ಲ ಅಲ್ಲವಾ ಹಾಂ ಹಾಂ ಎಸ್ ಇಲ್ಲ ಹಾಂ ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಹಾಂ ನಾನು ಒಂದೆರಡು ಮನೆ ಔಷ್ದಿಗಳನ್ನು ಹೇಳ್ತೀನಿ ನಿಮಗೆ ಅದನ್ನು ತಗೊಳ್ಳಿ ಮತ್ತೆ ನಿಮಗೆ ಅದು ಸರಿ ಸರಿ ಹೋಗಲಿಲ್ಲ ಅಥ್ವಾ ಕಡಿಮೆ ಆಗಲಿಲ್ಲ ಅಂದರೆ ಮುಂದೆ ನಾನು ಒಂದೆರಡು ಮುಲಾಮ್ಗಳನ್ನ ಹೇಳ್ತೀನಿ ಅದನ್ನ ತಗೊಳ್ಳುವಂತ್ರಿ ಹಾಂ ಮನೆ ಔಷಧಿಗಳು ಅಂದರೆ ಮೊದಲನೆದಾಗಿ ನೀವು ನಿಮ್ಮ ತಾ ಮುಖವನ್ನ ಕ್ಲೀನ್ ಆಗಿ ತೊಳೀರಿ ಅಂದರೆ ನೀವು ಏನು ಉಪಯೋಗಿಸ್ತಿರೋ ಅದರಲ್ಲೆ ನೀವು ಅಂದರೆ ಕಡಲೆ ಹಿಟ್ಟು ಅಂದರೆ ಬೇರೆ ಏನು ಈ ಅಂಗಡಿ ಔಷಧಿಗಳು ಅಥ್ವಾ ಕ್ರೀಮ್ಗಳಾಗಲಿ ಆ ಥರದ್ದೇನು ಉಪಯೋಗ ಮಾಡೋದು ಬೇಡ ಹಾಂ ಕಡಲೆ ಹಿಟ್ಟಲ್ಲಿ ಫಸ್ಟ್ ಮುಖವನ್ನ ತೊಳಿಯಿರಿ ತೊಳೆದು ಗಂಧ ಅರಿಶಿಣ ಸ್ವಲ್ಪ ನಿಂಬೆ ರಸದ ಈ ಥರದ್ದನ್ನ ತೆಯ್ದ್ಬಿಟ್ಟು ಈ ನಮ್ಮಲ್ಲಿ ಗಂಧ ತೊಯ್ಯೋ ಕೊರಡು ಬರುತ್ತೆ ಅಲ್ಲವಾ ಅದರಲ್ಲಿ ಅದರಲ್ಲಿ ಅದನ್ನ ಎಲ್ಲಾ ತೆಯ್ದು ಸ್ವಲ್ಪ ಅರಿಶಿಣ ಪುಡಿ ಅರಿಶಿಣದ್ದು ಕೊಂಬು ಇರುತ್ತೆ ಅಲ್ಲವಾ ಒಂದು ನಾಲ್ಕು ಹನಿ ನಿಂಬೆ ರಸ ಹಾಕಿ ಅದರಲ್ಲಿ ಅದನ್ನ ತೆಯ್ರಿ ತೆಯ್ದು ಮುಖಕ್ಕೆ ಹಚ್ಕೊಳ್ಳಿ ಹಾಂ ದಿನ ಇದನ್ನ ದಿನಕ್ಕೆ ಎರಡು ಸರ್ತಿ ಮಾಡಿ ತುರಿಕೆ ಕಡಿಮೆಯಾದರೆ ಸರಿ ಇಲ್ಲ ಅಂದರೆ ನಾನು ಒಂದೆರಡು ಮುಲಾಮ್ಗಳನ್ನ ಹೇಳ್ತೀನಿ ನೀವು ನನ್ನ ಬಂದು ಒಂದು ಸರ್ತಿ ಕಂಡರೆ ಚೆನಾಗಿರ್ತಿತ್ತು ನಾ ನಿಮಗೆ ಮುಲಾಮ್ಗಳನ್ನ ಬರ್ದು ಕೊಡ್ತಾ ಇದ್ದೆ

ಹಾಂ ಸರಿ ಬೇ ಹಾಂ ಸರಿ ಮತ್ತು ಮನೇಲಿ ನೀವು ಕರಿದ ಪದಾರ್ಥಗಳನ್ನಾಯ್ತು ಅಥ್ವಾ ಈ ಅಲರ್ಜಿ ತರುವಂಥಾ ಈ ಮ ಬದನೆಕಾಯಿ ಕುಂಬಳಕಾಯಿ ಈ ಥರ ಅಲರ್ಜಿ ನಿಮಗೆ ಯಾವುದರಿಂದ ಸ್ವಲ್ಪ ಅಲರ್ಜಿಗಳು ಕಂಡುಬರುತ್ತಲ್ಲ ಆ ಥರದ ಪದಾರ್ಥಗಳನ್ನ ಸ್ವಲ್ಪ ದೂರವಿಡಿ ಅಂದರೆ ತಿನ್ನೋದನ್ನ ಬಿಡಿ ಸ್ವಲ್ಪ ದಿನ ಆದರಿಂದ ನಿಮಗೆ ಕಡಿಮೆ ಆಗ್ಬೌದು ತುರಿಕೆ ಅದು ತುರಿಕೆ ಅದು ಕಡಿಮೆ ಆಗಲಿಲ್ಲ ಅಥ್ವಾ ನೆಕ್ಸ್ಟ್ ಈ ಥರನೇ ಇತ್ತು ಅಂದರೆ ನಿಮಗೆ ನಾನು ಮತ್ತೆ ಬೇರೆ ಮುಲಾಮ್ಗಳನ್ನ ಬರೆದುಕೊಡ್ತಿನಿ ಹ್ಞೂ ಹಾಂ ಹಾಂ ಹೌದು